ಭಾರತೀಯ ಜನಪ್ರಿಯ ಕ್ರೀಡೆಗಳಲ್ಲಿ ಕ್ರೀಡೆಗಳಲ್ಲಿ ಕ್ರಿಕೆಟು ಹಾಕಿ ವಾಲಿಬಾಲು ಪುಟ್ಬಾಲು ಟೆನ್ನೀಸು ಇನ್ನೂ ಮುಂತಾದವುಗಳು ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅತ್ಯುತ್ತಮ ಆಟಗಾರ ಅಶ್ ವೀರೇಂದ್ರ ಸೆಹೆವಾಗ್ ಕಪಿಲ್ ದೇವ್ ಇನ್ನೂ ಮುಂತಾದವರು ಟೆನ್ನೀಸ್ನಲ್ಲಿ ಸಾನಿಯಾ ಮಿರ್ಜಾ ಅತ್ಯಂತ ಉತ್ತಮ ಆಟಗಾರ್ತಿ